ಪ್ರತಿ ಮನುಷ್ಯಂಗೂ ಅವ್ರ ಮೂಲವೇ ಅವರಿಗೆ ಇಷ್ಟವಾಗಿರುತ್ತೆ ಏಕೆಂದ್ರೆ ಈಗ ನಾವು ಹುಟ್ಟು ಬೆಳ್ದಿದ್ದು ಜಾಗನ ಬಿಟ್ಟು ನಾವು ಬೇರೆ ಎಲ್ಲೇ ಹೋಗೋ ಬದ್ಕಲ್ಲಿ ನಾವು ಇಷ್ಟಪಡುವುದಿಲ್ಲ ಇವಾಗ ನಾವು ಈಗ ನಾವು ಇವಾಗ ನನ್ನದೇ ಉದಾಹರ್ಣೆ ತಗಂತೀವಿ ಅಂದರೆ ನಾವು ನಾನು ತುಮ್ಕೂರು ಜಿಲ್ಲೆಯಲ್ಲಿ ನಾನು ಹುಟ್ಟಿರೋದು ಆನಂತರ ನಾನು ಇಲ್ಲಿ ಸ್ಕೂಲೆಲ್ಲ ತುಮ್ಕೂರು ಜಿಲ್ಲೆಲ್ಲೇ ಓದಿದೆ ಮತ್ತು ನಾನು ನೆಕ್ಸ್ಟು ನಾನು ಬೆಂಗಳೂರ್ಗೆ ಹೈಯರ್ ಸ್ಟಡೀಸ್ಗೆ ಅಂತ ಹೋದೆ ಅಲ್ಲಿ ಕೂಡ ನಾನು ಚೆನ್ನಾಗಿ ಓದಿ ಎಲ್ಲ ಮುಗಿದ ನಂತರ ನಾನು ತುಮಕೂರ್ಗೆ ಮತ್ತೆ ವಾಪಸ್ಸು ಬರಲು ನನಗೆ ಇಷ್ಟವಿತ್ತು ಆ ಕಾರಣದಿಂದ ನಾನು ತುಮಕೂರ್ಗೆ ವಾಪಸ್ಸು ಬಂದೆ ಏಕೆಂದ್ರೆ ನನಗೆ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ತುಮಕೂರು ಮೂಲದವನಾಗಿದ್ದರಿಂದ ಕಾರಣ ನನಗೆ ಇಲ್ಲೇ ತುಂಬ ಗೆಳೆಯರು ಎಲ್ಲ ಇರುವುದ್ರಿಂದ ಮತ್ತು ನನಗೆ ತುಂಬ ಇಲ್ಲಿ ನೆನಪು ಮೆಮೊರೀಸೆಲ್ಲ ಇಲ್ಲೇ ಇತ್ತು ಈ ಕಾರಣದಿಂದ ನನಗೆ ಎಲ್ಲೇ ಹೋದ್ರು ನಂಗೆ ಕೂಡ ನನಗೆ ನನಗೆ ಮತ್ತೆ ವಾಪಸ್ಸು ನಾನು ತುಮಕೂರ್ಗೇ ಬರಬೇಕಂತ ನಂಗೆ ಇಷ್ಟ ಆಗುತ್ತೆ ಈ ರೀತಿ ಪ್ರತಿಯೊಬ್ಬ ಮನ್ಷನ್ಗೂ ಅವ್ರದ್ದು ಮೂಲವೇ ಅವ್ರಿಗೆ ಇಷ್ಟ ಇರುತ್ತೆ ಇವಾಗ ನಾವು ಕರ್ನಾಟಕದವ್ರು ಬೇರೆ ದೇಶಕ್ಕೆ ನಾವು ದುಡಿಯಲು ಹೋಗ್ತೀವಿ ಈಗ ನಾವು ದುಡಿತಿರೋ ಕಾರಣಕ್ಕೋಸ್ಕರ ನಮಗೆ ಆ ದೇಶ ನಮ್ಗೆ ಇಷ್ಟ ಆಗಬೇಕಂತ ಏನೂ ಹೇಳ್ಬೇಕಿಲ್ಲ ಎಲ್ಲರ್ಗೂ ನಾವು ಅಲ್ಲಿ ದುಡಿತಾರೆ ಮತ್ತು ಅವ್ರಿಗೆ ಮ ಮರಳಿ ವಾಪಸ್ಸು ಕರ್ನಾಟಕಕ್ಕೆ ಬರಬೇಕಂತ ಇಷ್ಟ ಇರುತ್ತೆ ಏಕಂದ್ರೆ ನಾವು ಕರ್ನಾಟಕದವರು ನಾವು ಕನ್ನಡದವ್ರು ನಮ್ಮ ಮೂಲ ಇಲ್ಲೇ ಇರುತ್ತೆ ಮತ್ತು ನಾವು ಮೂಲವನ್ನು ಬಿಟ್ಟು ಬದ್ಕೋಕ್ಕೆ ಯಾವ ಜನ್ರಿಂದಲೂ ಸಾಧ್ಯವಿಲ್ಲ ಕೆಲವ್ರು ಬದುಕ್ಬೋದು ಆದರೆ ನೈಂಟಿ ನೈನ್ ಪರ್ಸೆಂಟ್ ಜನ್ಗಳು ಅವ್ರಿಗೆ ಅವ್ರ ಮೂಲವೇ ಇಷ್ಟ ಆಗಿರುತ್ತೆ ಇವಾಗ ನಾವು ತುಮ್ಕೂರು ಬಿಟ್ಟು ನಾನು ಎಲ್ಲೇ ಹೋದ್ರೂ ದುಡಿಯಕ್ಕೆ ಹೋದ್ರೂ ನಾವು ಮೊದಲು ಆದ್ಯತೆಯನ್ನು ತುಮಕೂರ್ಗೇ ಕೊಡುತ್ತೇನೆ ಈ ರೀತಿ ತುಂಬ ನಮ್ಮ ಎಲ್ಲ ಮನ್ಷ್ರಿಗೂ ಅವ್ರದ್ದೇ ಆದ ತುಂಬ ಇಷ್ಟವಾದ ಕಾರ್ಣಗಳು ಇರ್ತವೆ ಅವ್ರ ಜಾಗದ ಬಗ್ಗೆ ಯಾಕೆ ಅವ್ರಿಗೆ ಅವರು ಹುಟ್ಟಿದ್ದ ಜಾಗಕ್ಕೆ ಅವರು ತುಂಬ ಇಷ್ಟಪಡ್ತಾರೆ ಅವ್ರು ಬೆಳೆದಿದ್ದು ಅವ್ರು ಆಟ ಆಡಿದ್ದು ಈ ರೀತಿ ಎಲ್ಲ ಇರ್ಬೇಕಾದ್ರೆ ನೆನಪುಗಳು ಬೇರೆ ಜಾಗಕ್ಕೆ ಹೋಗಿ ಆ ನೆನ್ಪು ಅನ್ನೋದ್ ಮತ್ತೆ ಹುಟ್ಟಾಕಲ್ ಸಾಧ್ಯವಿರುವುದಿಲ್ಲ ಹಾಗೆ ನಾನೂ ಕೂಡ ಇಲ್ಲಿ ನಮ್ಮ ತುಮಕೂರಲ್ಲಿ ನಾನು ಹುಟ್ಟಿ ಬೆಳ್ದಿದ್ದೆಲ್ಲ ತುಮ್ಕೂರು ಮೂಲದವನಾಗಿ ನಾನು ಇಲ್ಲಿ ಇದ್ದು ನಮ್ಮ ಗೆಳೆಯರ ಜೊತೆ ನಾನು ಕ್ರಿಕೆಟ್ ಆಡಕ್ಕೆ ಹೋಗ್ತಿದ್ದೆ ಮತ್ತು ಸೈಕಲಿಂಗ್ ಹೋಗ್ತಿದ್ದೆ ಮತ್ತು ಉ ಊಟ ಮಾಡೋಕ್ಕೆಲ್ಲ ನಾವು ಗೋಬಿ ಮಂಚೂರಿ ಈ ಥರ ತಿನ್ನೋಕ್ಕೆಲ್ಲ ಫ್ರೆಂಡ್ಸ್ಗಳ ಜೊತೆ ಹೋಗ್ತಿದ್ವಿ ಇವೆಲ್ಲ ನನ್ನ ತುಂಬ ಇಷ್ಟವಾದ ನೆನಪುಗಳು ಮತ್ತು ನಾವು ಆಟಾಡ್ತಿದ್ದಿದ್ದು ಬುಗುರಿ ಲಗೋರಿ ಗೋಲಿ ಈ ರೀತಿ ಆಡ್ಕೊಂಡು ಬೆಳೆದಿದ್ದು ನಾನು ಮರೆಯಕ್ಕಾಗಲ್ಲ ಇದೇ ಈ ಮೂಲದಿಂದ ಬೆಳೆದಿದ್ರಿಂದ ನಾವು ನಾವು ಎಲ್ಲೇ ಯಾವ ಮಟ್ಟಕ್ಕೋದ್ರೂ ನಾವು ಎಷ್ಟೇ ನಾವು ಸ್ಟೈಲಿಶ್ಶಾಗಿ ನಾವು ಏನೇ ಇದ್ದರೂ ಕೂಡ ನಮ್ಮ ಮೂಲವನ್ನು ಮರ್ತು ಬ್ ನಾವು ಬದ್ಕೋಕ್ಕಾಗಲ್ಲ ಮತ್ತು ಆ ಥರ ನಾವು ಇಷ್ಟಪಟ್ಟು ನಾವು ಬೇರೆ ಕ್ ಜಾಗ್ದಲ್ಲಿ ನಾವು ಮಾಡೋಕ್ಕಾಗಲ್ಲ ಇದು ನನ್ನ ನೆನಪುಗಳು ನನ್ನ ಮೂಲದ ಜಾಗದಲ್ಲಿ ಅಂತ ನನಗೆ ಈ ಆದ್ದರಿಂದ ನನಗೆ ತುಂಬ ಇಷ್ಟವಾದದ್ದು ಜಾಗನೂ ಕೂಡ ನನ್ನ ತುಮಕೂರು